ಹಲೋ ಸರ್ ಇಲ್ಲಿ ಹೋಟೆಲಲ್ಲಿ ಬೆಳಗ್ಗಿನ ಉಪಾಹಾರ ಏನೇನು ಸಿಗತ್ತೆ ಸರ್ ಹಾಂ ಸರ್ ಹಾಂ ಆಂ ದೋಸೆಯಲ್ಲಿ ಯಾವ ಯಾವ ವೆರೈಟೀಸ್ ಇರ್ಬೋದು ಸರ್ ಇಲ್ಲಿಗೆ ಬರೋರು ಯಾವ ದೋಸೆ ಜಾಸ್ತಿ ತೊಗೊಂತಾರೆ ಸರ್ ಇಲ್ಲಿ ಹೋಟೆಲಲ್ಲಿ ಯಾವುದು ಫೇಮಸ್ ಓಕೆ ಮಸಾಲೆ ದೋಸೆ ಏನಕ್ಕೆ ಸರ್ ಓಕೆ ಓಕೆ ಸೊ ನಾವು ಮಸಾಲೆ ದೋಸೆ ಟ್ರೈ ಮಾಡ್ತೀವಿ ಸರ್ ಎಷ್ಟಾಗ್ಬೋದು ಸರ್ ಒಂದು ಮಸಾಲೆ ದೋಸೆಗೆ ಓಕೆ ಅದು ನಾವೊಂದು ಒಂದು ಹತ್ತು ಹದಿನೈದು ಜನ ಇದ್ದೀವಿ ಸರ್ ಇಲ್ಲಿ ಟ್ರಿಪ್ಪಿಗೆ ಬಂದಿದ್ವಿ ಒಂದು ಹತ್ತು ಹದಿನೈದು ಜನ ಇದ್ದೀವಿ ನೋಡಿ ಎಷ್ಟಕ್ಕೆ ಹಾಕ್ಕೊಡ್ತೀರಾ ಮಸಾಲೆ ದೋಸೆ ಅಂತ

ಹ್ಞೂ ಸರ್

ಅದೇ ಹೋಟೆಲ್ ಹೆಸ್ರಿರೋದು ಬೆಣ್ಣೆ ಮಸಾಲೆ ಅಂತ ಇತ್ತು ಅದಕ್ಕೆ ಕೇಳಿದ್ವಿ ಹಾಂ ಆಯ್ತು ಸರಿ ಸರ್ ಓಕೆ ಅದೇ ನೋಡಿ ಇವಾಗ ನಾವು ಹದಿನೈದು ಜನ ಇದ್ದೀವಿ ಒಂದು ಎಲ್ಲರಿಗೆ ಒಂದು ಅರವತ್ತು ಮಾಡಿಕೊಡಿ ಸರ್ ಒಬ್ಬೊಬ್ಬರಿಗೆ ಅರವತ್ತು ರೂಪಾಯಿ ಹಾಗೆ ಇವಾಗಲೇ ಬರ್ತೀವಿ ಸರ್ ಎರಡು ನಿಮಿಷ ಇಲ್ಲೇ ಹತ್ತಿರನೇ ಇದ್ದೀವಿ ಒಂದು ಅರವತ್ತು ರೂಪಾಯಿ ಹಾಗೆ ಒಬ್ಬೊಬ್ಬರಿಗೆ ಹಾಕ್ಕೊಡ್ತೀನಿ ಅಂದರೆ ಇಲ್ಲೇ ಬರ್ತಿವಿ ಸರ್ ಹಾಂ ಸರಿ ಬರ್ತೀವಿ